ಹಲೋ ಹೇಳ್ರೀ ಹಾಂ

ನೀವು ಮೊದಲು ಹಾಸ್ಪಿಟಲ್ಗೆ ಹೋಗ್ರಿ ಸರ್ ಹಾಸ್ಪಿಟಲ್ಗೆ ಹೋಗಿ ನಿಮ್ದು ಎಲ್ಲ ಶುಗರ್ ಲೆವಲ್ ಚೆಕ್ ಮಾಡ್ಸ್ಕೊರಿ ಅದ ಎಷ್ಟು ಐತಿ ಅಂತ ಹೇಳಿ ಒಂದು ಸಟಿಫಿಕೇಟ್ ಕೊಡ್ತಾರೆ ಅವರು ಅದ್ರ ಮೇಲೆ ನಿಮ್ದು ಟ್ಯಾಬ್ಲೆಟ್ ಕೊಡಬೇಕು ಅಂತ್ಹೇಳಿ ಗುರ್ತು ಆಗ್ತೈತಿ ಸೊ ಅದ್ರ ಸಂಬಂಧ ನೀವು ಫಸ್ಟ್ ಯಾವ್ದಾದರು ಈಗ ಒಂದು ಹಾಸ್ಪೆಟಲ್ಗೆ ಹೋಗಿ ನೀವು ಶುಗರ್ ಲೆವಲ್ ಚೆಕ್ ಮಾಡ್ಸ್ರಿ ಸರ್ ಆಮೇಲೆ ನಿಮ್ಗೆ ಗುರ್ತು ಆಗ್ತದ ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಸೊ ಫಸ್ಟ್ ನೀವು ಏನು ಮಾಡಬೇಕು ಹಾಸ್ಪೆಟಲ್ಗೆ ಹೋಗಿ ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡ್ಸಿ ಆಮೇಲೆ ಅದರಲ್ಲಿ ನಿಮ್ದು ಎಷ್ಟು ಶುಗರ್ ಲೇವೆಲ್ ಇರುತ್ತೆ ಅಲ್ಲಾ ಅದ್ರ ಮೇಲೆ ಡಿಪೆಂಟ್ ಇರ್ತತಿ ನಿಮ್ಮ ಟ್ರೀಟ್ಮೆಂಟ್ ಅದ್ರ ಮೇಲೆ ಕೊಡ್ತೀವಿ ನಾವು ತಲೆ ನೋವು ಹಾಂ ಅದು ಸೊ ನೀವು ಜಾಸ್ತಿ ಅಂದರೆ ಶುಗರ್ನ ಸೊಲ್ಪ ಅವೈಡ್ ಮಾಡಿ ರೀ ಅಲ್ಲಿ ಜೋಳದ ರೊಟ್ಟಿನ ಸೊಲ್ಪ ಕಡ್ಮೆ ತಿನ್ರಿ ಆಮೇಲೆ ಬಿಸಿ ಇದ್ದಾಗ ಸ್ವಲ್ಪ ತಿನ್ರಿ ನಡಿತೈತೆ ಪ್ರಾಬ್ಲಮ್ ಇಲ್ಲ ಅದು ಕೋಲ್ಡಗನ ತಿನ್ಬಾರ್ದು ಜೋಳದ ರೊಟ್ಟಿ ಮತ್ತು ಈಗ ಮನೆ ಮದ್ದು ಅಂತ ಅಂದರೆ ಇದು ನೇರಳೆ ಹಣ್ಣಿನ ಬೀಜ ಇರುತ್ತಲ್ಲಾ ಅದನ್ನ ಪೌಡ್ರು ಮಾಡಿ ತಿಂದರೆ ಸ್ವಲ್ಪನೂ ಶುಗರ್ ಕಡ್ಮೆ ಆಗ್ತೈತಿ ಮತ್ತು ಅದು ನೋಣಿ ಅಥ್ವ ಇದು ಡ್ರ್ಯಾಗನ್ ಫ್ರುಟ್ ಬರ್ತತಲ್ಲಾ ಅದನ್ನ ಸೊಲ್ಪ ನೀವು ತಿಂದರೆ ಅದು ಪ್ರಾಬ್ಲಮ್ ಸ್ವಲ್ಪ ಅವೈಡ್ ಮಾಡಬೇಕು ಆದಷ್ಟು ಶುಗರ್ ಐಟಮ್ಸ್ ತಿನ್ನೋದುನ್ನ ಅವೈಡ್ ಮಾಡ್ರಿ ಬಂದು ಆಸ್ಪೆಟಲ್ಗ ಬಂದು ಭೇಟಿ ಆಗು ರೀ ಅದು ನಿಮ್ದು ಶುಗರ್ ಲೆವೆಲ್ ಚೆಕ್ ಮಾಡ್ಲಾರ್ದ ಗುಳುಗಿ ಟ್ಯಾಬ್ಲೆಟ್ ತಗೊ ದು ಶೂ ನಿಮ್ಗೆ ಪ್ರಾಬ್ಲಮ್ ಆಗ್ತೈತಿ ಒಂದು ಸಲ ಬಂದು ಚೆಕ್ ಮಾಡ್ಬುಟ್ಟು ಆಮೇಲೆ ತಗೋರಿ ಹಾಂ ನೀವು ನಿಮ್ಮ ಗೌರ್ಮೆಂಟ್ ಆಸ್ಪೆಟಲ್ ಹೋಗಿ ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡ್ಸ್ಕೊರಿ ಏನು ಪ್ರಾಬ್ಲಮ್ ಇಲ್ಲ ನೀವು ಬೇಕಾರೆ ನಮ್ಮ ಹಾಸ್ಪೆಟಲ್ಗು ಬಂದು ಚೆಕ್ ಮಾಡ್ಸ್ಕೊರಿ ಆಯ್ತು ಅಲ್ಲಾ ಸರಿ ಮತ್ತು ನಿಮ್ಗೆ ಏನಾರ ಡೌಟ್ ಇದ್ದರೆ ಕೇಳ್ರಲ್ಲಾ ಸೊ ಅದೇ ಹೇಳಿದ್ರಲ್ಲ ಹಂಗಾಗಿ ಜಾಸ್ತಿ ಸೊಲ್ಪ ಶುಗರ್ ಅವೈಡ್ ಮಾಡಿ ಹೊರಗಡೆದು ಫುಡ್ ಅವೈಡ್ ಮಾಡಿ ರೀ ತಿನ್ಬೇಡ್ರಿ ಹೊರಗಡೆದು ಹೊರಗಡೆ ಫುಡ್ ತಿನ್ನೋದ್ನ ಕಮ್ಮಿ ಮಾಡಿದರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ಮತ್ತು ಇಂಥದೆಲ್ಲ ಎಣ್ಣೆ ಪದಾರ್ಥಗಳು ತಿನ್ನೋದು ಕಮ್ಮಿ ಮಾಡಿ ರೀ ಚಾ ಸೊಲ್ಪ ಕಡ್ಮೆ ಕುಡ್ರಿ ಜಾಸ್ತಿ ಕುಡಿಯಾಕೆ ಹೋಗ್ಬೇಡ್ರಿ ಸ ಮತ್ತು ಚಾ ಒಂದು ವೇಳೆ ಕುಡುದರೂ ಬೆಲ್ಲದ ಚಾ ಕುಡಿಯಾಕೆ ಟ್ರೈ ಮಾಡಿ ರೀ ಆಯಿತು ಸರಿ ಆಯಿತು